ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಒಂದು ಪ್ರಸಿದ್ಧವಾದ ಪ್ರವಾಸ ತಾಣ ಅಂತಲೇ ಹೇಳಬಹುದು ಮತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ತುಂಬ ಎಲ್ಲ ತುಂಬ ಒಂದು ಒಳ್ಳೆಯ ಪ್ಲೇಸ್ಗಳಿರೋದ್ರಿಂದ ಇಲ್ಲಿ ತುಂಬ ಜನಗಳು ಬರ್ತಾಯಿರ್ತಾರೆ ಇವಾಗ ನಂದಿ ಬೆಟ್ಟ ಇದೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಕೈವಾರ ದೇವಸ್ಥಾನ ಇದೆ ಶಿವುದು ಇಶಾ ಸ್ಟ್ಯಾ ಇಶಾ ಫೌಂಡೇಶನ್ದು ಸ್ಟ್ಯಾಚು ಇದೆ ಶಿವಂದು ಮತ್ತೆ ಅವಳ ಬೆಟ್ಟ ಇದೆ ಈ ರೀತಿ ತುಂಬನೇ ಜಾಗ ಇರೋದ್ರಿಂದ ತುಂಬ ಜನಗಳು ಬರ್ತಾರೆ ಆದರೂ ಕೂಡ ಇಲ್ಲಿ ಜನಗಳಿಗೆ ಯಾವುದೇ ರೀತಿ ಓಡಾಡಲು ಇವರಿಗೆ ತೊಂದರೆಯಾಗುವುದಿಲ್ಲ ಯಾಕೆಂದ್ರೆ ಇಲ್ಲಿ ಈ ಥರ ಟೂರಿಸ್ಟ್ ಪ್ಲೇಸಿರೋದ್ರಿಂದ ತುಂಬನೇ ಸೌಲಭ್ಯ ಇದೆ ನಮಗೆ ಸರ್ಕಾರಿ ಬಸ್ಗಳು ಲಭ್ಯ ಇರುತ್ತೆ ಮತ್ತೆ ನೀವು ಟ್ಯಾಕ್ಸಿಗಳು ಕ್ಯಾಬ್ ಮಾಡ್ಕೊಂಡು ಬರಬಹುದು ನೀವು ಚಿಕ್ಕಬಳ್ಳಾಪುರಿಗೆ ಮತ್ತೆ ಇಲ್ಲಿ ಚಿಕ್ಕಬಳ್ಳಾಪುರಿಗೆ ನೀವು ಬಸ್ ಮೂಲಕ ಬಂದ್ರೂ ನೀವು ಆಟೋ ರಿಕ್ಷಾದಲ್ಲೂ ಇಂಥ ಪ್ಲೇಸ್ಗಳಿಗೆ ಆರಾಮಾಗಿ ಓಡಾಡಬಹುದು ಇಲ್ಲ ನಿಮ್ಮ ನಿಮ್ಮದೆ ಓನು ವೆಹಿಕಲಲ್ಲೂ ಕೂಡ ನೀವು ಬರಬಹುದು ಯಾಕೆಂದ್ರೆ ತುಂಬನೇ ಒಂದು ಎಲ್ಲ ಸೌಲಭ್ಯ ಇರೋದ್ರಿಂದ ನೀವು ಆರಾಮಾಗಿ ಯಾವುದೇ ರಿಸ್ಕ್ ಇಲ್ಲದೇ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಒಂದು ಟೂರಿಸಂ ಪ್ಲೇಸ್ಗಳು ನೋಡಬಹುದು ಅಂತಲೇ ಹೇಳಬಹುದು ಮತ್ತೆ ಇಲ್ಲಿ ಪ್ರವಾಸಿಗರಿಗೆ ಇಲ್ಲಿ ಯಾಕೆ ಇಲ್ಲಿ ಇಷ್ಟು ಬರ್ತಾಯಿರ್ತಾರೆ ಅಂದರೆ ಇವಾಗ ನಂದಿ ಬೆಟ್ಟ ಇದು ಒಂದು ತುಂಬನೇ ಒಂದು ಸುಂದರವಾದ ಬೆಟ್ಟ ಇದು ಯಾವ್ರೀತಿ ಇರುತ್ತೆ ಅಂದರೆ ಈ ಬೆಟ್ಟ ತುಂಬ ಎತ್ತರದಲ್ಲಿರುತ್ತೆ ಆ ಬೆಟ್ಟದ್ಮೇಲೆ ಹೋದರೆ ಹೋದರೆ ನೀವು ತುಂಬ ಸುತ್ತಮುತ್ತ ಎಲ್ಲ ಕಾಡುಗಳು ಮರಗಿಡಗಳು ಸಿಟಿ ಎಲ್ಲ ಕಾಣತ್ತೆ ಮತ್ತು ಆ ಬೆಟ್ಟದ್ಮೇಲೆ ನೀವು ಬೆಳಗ್ಗೆ ಹೊತ್ತು ಹೋದಾಗ ಫುಲ್ಲು ಮಂಜು ಕವ್ ಕ ಇದು ಮಂಜೆಲ್ಲ ಫುಲ್ಲು ಬೆಟ್ಟದ್ಮೇಲೆಲ್ಲ ತುಂಬ್ಕೊಂಡಿರುತ್ತೆ ನೀವು ಮೋಡದ ಮೇಲಿಂದ ಮೋಡನ ನಿಮ್ಮ ಬೆಟ್ಟದ್ಮೇಲಿಂದ ನೋಡಿದಾಗ ಕೆಳಗಡೆ ಬಗ್ಗಿ ತಲೆ ಬಗ್ಗಿಸಿ ನೋಡಿದಾಗ ಮೋಡ ಕಾಣ್ತಾಯಿರುತ್ತೆ ಈ ರೀತಿ ಇದ್ದಾಗ ಜನಗಳಿಗೆ ಒಂದು ತುಂಬನೇ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಇಲ್ಲಿ ತುಂಬನೇ ಫೋಟೋ ಶೂಟಿಂಗಿಗಂತೆಲ್ಲ ಬರ್ತಾರೆ ಕಪಲ್ಸ್ಗಳು ಮತ್ತೆ ಫ್ರೆಂಡ್ಸ್ಗಳು ಫ್ಯಾಮಿಲೀಸ್ ಕೂಡ ವಿಸಿಟ್ ಮಾಡ್ತಾರೆ ಯಾಕೆಂದ್ರೆ ನಂದಿ ಬೆಟ್ಟದ್ಮೇಲೆ ದೇವಸ್ಥಾನ ಕೂಡ ಇದೆ ಈ ಕಡೆ ದೇವಸ್ಥಾನವೂ ನೋಡಬಹುದು ಒಂದು ಟೂರಿಸಂ ಪ್ಲೇಸ್ನು ನೋಡಬಹುದು ಅಂತ ತುಂಬ ಬಹುದೊಡ್ಡ ಸಂಖ್ಯೆಯಲ್ಲೇ ಜನಗಳು ಬರ್ತಾರೆ ಇದೇ ರೀತಿ ಇಶಾ ಫೌಂಡೇಶನ್ ಇದೆ ಇಲ್ಲೂ ಕೂಡ ತುಂಬ ನೈಟ್ ಹೊತ್ತು ಅದ್ರಲ್ಲಂತೂ ಜಾಸ್ತಿ ತುಂಬನೇ ಬಹುದೊಡ್ಡ ಸಂಖ್ಯೆಯಲ್ಲಿ ಬರ್ತಾರೆ ಯಾಕೆ ಅಂದರೆ ನಮ್ಮ ಕರ್ನಾಟಕದಲ್ಲಿ ಇವಾಗ ಇದೊಂದೇ ಇರೋದು ಈ ಥರ ಶಿವನ ಸ್ಟ್ಯಾಚು ಇಲ್ಲಿ ತುಂಬನೇ ಒಂದು ಮೆಡಿಟೇಶನ್ನು ಧ್ಯಾನ ಮಾಡೋಕ್ಕೆ ಎಷ್ಟೋ ಜನ ಭಕ್ತಾದಿಗಳು ಬರ್ತಾರೆ ಶಿವನ ದೇವಸ್ಥಾನಕ್ಕೆ ಪೂಜೆ ಮಾಡ್ಸ್ಕೊಂಡು ಹೋಗ್ತಾರೆ ಮತ್ತು ಅವಳ ಬೆಟ್ಟ ಇದೆ ಇದು ಒಂದು ಒಂದು ಬೆಟ್ಟ ಇದರಲ್ಲೂ ಕೂಡ ಒಂದು ಒಳ್ಳೆಯ ಫೋಟೋ ಶೂಟಿಂಗಿಗೆ ಅಂತ ಎಷ್ಟೋ ಸಾವಿರಾರು ಜನಗಳು ಬರ್ತಾಯಿರ್ತಾರೆ ಮತ್ತೆ ಕೈವಾರ ದೇವಸ್ಥಾನ ಇದೆ ಮತ್ತೆ ನರಸಿಂಹ ಸ್ವಾಮಿ ದೇವಸ್ಥಾನ ಇದೆ ಈ ರೀತಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಒಂದು ಹತ್ತರಿಂದ ಹದಿನೈದು ಟೂರಿಸಂ ಪ್ಲೇಸಿರೋದ್ರಿಂದ ಇಲ್ಲಿ ತುಂಬನೇ ಪ್ರವಾಸಿಗರು ಬರ್ತಾಯಿರ್ತಾರೆ ಆದರೆ ಅವರಿಗೆ ಯಾವುದೇ ರೀತಿ ಟ್ರಾನ್ಸ್ಪೋರ್ಟೇಶನ್ ಪ್ರಾಬ್ಲಮ್ ಆಗುವುದಿಲ್ಲ ಯಾಕೆಂದ್ರೆ ಇವಾಗ ನೋಡಿ ಈಗ ಹೊರರಾಜ್ಯ ಹೊರರಾಜ್ಯದಿಂದ ಬರೋರೆಲ್ಲ ಈಗ ಏರೋಪ್ಲೇನಲ್ಲಿ ಬರೋರಿಗೂ ಕೂಡ ತುಂಬನೇ ಹತ್ರ ಆಗುತ್ತೆ ಯಾಕೆಂದ್ರೆ ಇವಾಗ ತುಂಬ ಇದು ಡೈರೆಕ್ಟ್ ಅವರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಬಂದಿಳಿದು ಅಲ್ಲಿಂದ ಐವತ್ತಾರು ಕಿಲೋಮೀಟ್ರ್ ಅವರು ಕ್ಯಾಬಲ್ಲಿ ಬಂದರೆ ಆರಾಮಾಗಿ ಚಿಕ್ಕಬಳ್ಳಾಪುರ ತಲುಪಬಹುದು ಕೇವಲ ಒಂದು ಮುಕ್ಕಾಲಿಂದ ಒನ್ ಅವರಿಗೆ ಚಿಕ್ಕಬಳ್ಳಾಪುರ ತಲುಪಬಹುದು ಅಲ್ಲಿಂದ ಅವರು ಎರಡು ದಿವಸ ಇಲ್ಲ ಒಂದು ದಿವಸದಲ್ಲಿ ಹತ್ತರಿಂದ ಹದಿನೈದು ಟೂರಿಸಂ ಪ್ಲೇಸ್ಗಳನ್ನ ನೋಡಬಹುದು ಆರಾಮಾಗಿ ಯಾವುದೇ ಜಾಸ್ತಿ ಖರ್ಚು ಇಲ್ದಲೇ ತುಂಬ ಕಡಿಮೆ ಬೆಲೆಯಲ್ಲಿ ಆರಾಮಾಗಿ ನೋಡ್ಕೋಬಹುದು ಅಂತಲೇ ಹೇಳಬಹುದು ಇಲ್ಲ ನೀವು ಮಾಮೂಲಿ ಹೊರಜಿಲ್ಲೆಯಿಂದ ಬರ್ತೀರಾ ಅಂದರೆ ಬಸ್ಸಲ್ಲಿ ಚಿಕ್ಕಬಳ್ಳಾಪುರಿಗೆ ಬಂದು ಅಲ್ಲಿಂದ ನೀವು ಆಟೋ ರಿಕ್ಷಾದಲ್ಲಾರ ಹೋಗಬಹುದು ಇಲ್ಲ ನೀವು ಕ್ಯಾಬ್ ಮಾಡ್ಕೊಂಡಾರ ಹೋಗಬಹುದು ಈ ಇಲ್ಲ ನೀವು ಓನ್ ವೆಹಿಕಲ್ಲಾದ್ರು ಬರಬಹುದು ಈ ರೀತಿ ತುಂಬನೇ ಒಂದು ಸಾರಿಗೆ ವ್ಯವಸ್ಥೆ ಇರೋದ್ರಿಂದ ಚಿಕ್ಕಬಳ್ಳಾಪುರಲ್ಲಿ ಯಾವುದೇ ರೀತಿ ಒಂದು ತೊಂದರೆಯಾಗುವುದಿಲ್ಲ ಆರಾಮಾಗಿ ಅವರು ಟೂರಿಸಂ ಪ್ಲೇಸ್ ಕೂಡ ನೋಡ್ಕೊಂಡು ಹೋಗಬಹುದು ಸ್ಟೇ ಆಗ್ತೀನಂದ್ರೆ ತುಂಬ ಒಂದೊಳ್ಳೆ ಕ್ವಾಲಿಟಿ ಮತ್ತೆ ಒಳ್ಳೆಯ ಸರ್ವೀಸ್ಸಿರೋ ಹೋಟೆಲ್ಗಳು ರೆಸಾರ್ಟ್ಗಳು ಹೋಮ್ ಸ್ಟೇಗಳಿದೆ ಇದರಿಂದ ಯಾಕೆಂದ್ರೆ ಟೂರಿಸಂ ಪ್ಲೇಸ್ ಜಾಸ್ತಿ ಜನಗಳು ಬರೋದ್ರಿಂದ ಒಂದೊಳ್ಳೊಳ್ಳೆ ಕ್ವಾಲಿಟಿ ಮತ್ತೆ ಒಳ್ಳೆಯ ಹೈ ಕ್ಲಾಸ್ ಹೋಟೆಲ್ಗಳು ಇದೆ ಯಾವುದೇ ರೀತಿ ತೊಂದರೆಯಾಗುವುದಿಲ್ಲ ಅಲ್ಲೆಲ್ಲ ನಾರ್ತ್ ಇಂಡಿಯನ್ ಫುಡ್ಡು ಸೌತ್ ಇಂಡಿಯನ್ ಫುಡ್ಡು ಚೈನೀಸ್ ಫುಡ್ಡು ಎಲ್ಲ ಥರವೂ ಸಿಗ್ ಫುಡ್ ಸಿಗೋದ್ರಿಂದ ಜನಗಳಿಗೆ ಯಾವುದೇ ರೀತಿ ತೊಂದರೆಯಾಗೋದಿಲ್ಲ ಮತ್ತೆ ತುಂಬನೇ ಗೈಡ್ಗಳಿರ್ತಾರೆ ನಿಮಗೆ ಇಲ್ಲಾಂದ್ರೆ ನೀವೇ ಗೂಗಲ್ ಮ್ಯಾಪ್ ಹಾಕೊಂಡು ನೀವೇ ಕೂಡ ನಿಮ್ಮ ಓನ್ ವೆಹಿಕಲಲ್ಲಿ ಓಡಾಡಬಹುದು ಈ ರೀತಿ ತುಂಬನೇ ಸೌಲಭ್ಯ ಇರೋದ್ರಿಂದ ನಮ್ಮ ಜ ಪ್ರವಾಸಿಗರಿಗೆ ಯಾವುದೇ ರೀತಿ ತೊಂದರೆಯಾಗುವುದಿಲ್ಲ ನಮ್ಮ ಜಿಲ್ಲೆಯಲ್ಲಿ ಅಂತಲೇ ಹೇಳಬಹುದು